ಬಟ್ಟೆ ಒಗೆಯಕ್ಕೆಲ್ಲ ಎರಡು ಮೂರು ಥರ ವಿಧಾನ ಇದೆ ಒಂದು ನಾವು ನಾರ್ಮಲಾಗಿ ಕೈಯಲ್ಲೇ ವಾಶ್ ಮಾಡಬಹುದು ಇನ್ನೊಂದು ಈಗೆಲ್ಲ ಮಿಷಿನ್ಸ್ ಅಂತ ವಾಷಿಂಗ್ ಮಿಷಿನ್ಸ್ ಅಂತೆಲ್ಲ ಬಂದಿದೆ ಅದರಲ್ಲೂ ಹಾಕ್ಬೋದು ಆಮೇಲೆ ಮಿನಿ ವಾಷಿಂಗ್ ಮಿಷಿನ್ಸ್ ಅಂತೊಂದು ಇದೆ ಅದರಲ್ಲೂ ಹಾಕ್ಬೋದು ಈ ಥರ ದೊಡ್ಡ ದೊಡ್ಡ ಬಟ್ಟೆಯನ್ನು ಅದೆಲ್ಲ ಆದರೆ ನಾವು ವಾಷಿಂಗ್ ಮಿಷಿನ್ನಲ್ಲೇ ವಾಶ್ ಮಾಡೋದು ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಅಂಥವೆಲ್ಲ ಆದರೆ ಕೈಯಲ್ಲೇ ಒಗಿತೀವಿ ಹಾಗೂ ಈಗ ಒಂದು ನಮ್ಮ ಈ ಭೂಮಿಗೆ ಸಹಜವಾಗಿ ಪ್ರಕೃತಿನೇ ಪ್ರಕಾರ ಮೂರು ಸೀಝನ್ಸ್ ಇದ್ದೇ ಇದೆ ಮಳೆಗಾಲ ಚಳಿಗಾಲ ಬಿಸಿಲು ಕಾಲ ಅಂತ ಇನ್ನೇನು ಬಿಸಿಲು ಕಾಲದಲ್ಲಿ ಆಲ್ಮೋಸ್ಟ್ ಬಿಸಿಲೇ ಇರೋದ್ರಿಂದ ನಾವೇನೂ ಅದರ ಬಗ್ಗೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಬಟ್ಟೆ ಒಗದ್ವಿ ಬಟ್ಟೆ ಆರ ಹಾಕದ್ವಿ ಅದರ ಪಾಡಿಗೆ ಅದು ಒಣಗುತ್ತೆ ತೊಗೊಂಬರೋದು ಅದೇ ಮಳೆಗಾಲದಲ್ಲೆಲ್ಲ ಅಂದರೆ ವಿಪರೀತ ಮಳೆ ಸಹಜವಾಗಿದ್ದೇ ಇರುತ್ತೆ ಆದರೂ ಏನೂ ಮಾಡಕ್ಕೆ ಆಗಲ್ಲ ಆ ಟೈಮಲ್ಲಿ ಅಂದರೆ ಈ ಥರ ಹ್ಯಾಂಗರ್ಸ್ ಅಂತ ಆಗಿರಬಹುದು ಅಥವಾ ಬಾಲ್ಕನಿಯಲ್ಲೆಲ್ಲ ಕವರ್ ಆಗಿರುತ್ತೆ ಆರ್ ಸಿ ಸಿ ಮೂಲಕ ಹಾಗಾಗಿ ಅಲ್ಲೆಲ್ಲ ಏನಷ್ಟು ನೀರ ಹನಿಗಳೆಲ್ಲ ಬರೋದಿಲ್ಲ ಸೊ ಅಲ್ಲೆಲ್ಲ ಒಣಗಿಸಿ ಆ ಥರವೂ ಮಾಡಬಹುದು ಆದರೆ ಅರ್ಧ ದಿನದಲ್ಲಿ ಆಗೋದು ಒಂದು ದಿನ ಹಿಡಿಯುತ್ತೆ ಒಣಗಕ್ಕೆ ಇನ್ನು ಚಳಿಗಾಲದಲ್ಲೂ ಅಷ್ಟೆ ತಂಪು ವಾತಾವರಣ ಇರೋದ್ರಿಂದ ಬೇಗ ಒಣಗಲ್ಲ ಆದರೆ ಒಂದು ದಿನ ಎಕ್ಸ್ಟ್ರಾ ಹಾಗೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ಹಾಗೆ ಟು ಡೇಸೂ ಆರಾಕಿ ಅದನ್ನು ಒಣಗಿಸಿ ನೀಟಾಗಿ ಇದು ಮಾಡ್ಕೋಬೋದು ಇನ್ನು ನೀರನ್ನೆಲ್ಲ ಯಾವ ಥರ ಸೇವ್ ಮಾಡೋದಂದ್ರೆ ಅನಾವಶ್ಯಕವಾಗಿ ಸುಮ್ಮನೆ ಬಟ್ಟೆ ಒಗಿತಾ ಇರ್ತೀವಿ ಕೆಲವರೆಲ್ಲ ನೀರು ಹಾಗೆ ಬಿಡ್ತಾನೇ ಇರ್ತಾರೆ ಬಟ್ ಆ ಥರ ಎಲ್ಲ ಮಾಡ್ದಂಗೆ ಎಷ್ಟು ಬೇಕೋ ಅಷ್ಟು ಹಿತ ಮಿತವಾಗಿ ನೀರನ್ನು ಬಳಸಿಕೊಂಡು ಯೂಸ್ ಮಾಡೋದ್ರಿಂದ ಈವನ್ ನಾವು ನೀರನ್ನು ಕೂಡ ಸೇವ್ ಮಾಡಬಹುದು